ನನಗೆ ಕ್ಯಾಬ್ ಬೇಡ ಯಾಕಂದರೆ ನಾನ್ ಹತ್ತು ಗಂಟೆಗೆ ಕ್ಯಾಬನ್ನ ಬುಕ್ ಮಾಡಿದ್ದೆ ಆದ್ರೆ ಅವರು ಹತ್ತು ಗಂಟೆಯಾದ್ರೂ ಬಂದೇ ಇಲ್ಲ ತುಂಬ ತಡವಾಗಿ ತಡವಾಗಿ ಆಗ್ಬಿಟ್ಟಿದೆ ಹಾಗಾಗಿ ನಾನು ಕ್ಯಾಮ್ ಕ್ಯಾಬನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ನನಗೆ ಬೇರೆ ಕೆಲಸ ಇರೋದ್ರಿಂದ ನನಗೆ ಕಾಯೋ ಅಷ್ಟು ಸಮಯ ಇಲ್ಲ ಹಾಗಾಗಿ ನಾನು ಕ್ಯಾಬನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಕ್ಯಾಬನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ